ಹಾಂ ಹಲೋ ಹೇಳ್ರಿ ಸರ್ ಹಿಂಗೆ ಮಾತಾಡತಾರೆ ನೋಡ್ರಿ

ಎಟ್ ದಿವಸ ಆಯ್ತು ರೀ ಈಗ

ಹ್ಞೂ ಹೇಳ್ರಿ ಎಲ್ಲಿ ತೋರ್ಸ್ಕುಂದೀರಿ ಅವ್ರೇನು ಅಂದರು ಹ್ಞೂ ಅವ್ರೇನು ಅಂದರು

ಹಾಂ ಸಿ ಟಿ ಕ್ಯಾನ್ ಅದು ಮಾಡಿದ ರೀ ನೀವು ಒಂದ್ಸಲ ಸಿ ಟಿ ಕ್ಯಾನ್ ಮಾಡಿ ನೋಡಬೇಕು ಅವ್ರು ಹೇಳಿ ದಿನ ಅಷ್ಟು ಟ್ಯಾಬ್ಲೆಟ್ಸ್ ತಗೊಬೇಕು ಮತ್ತು ಸೊಲ್ಪ ಮಾನ್ಸಿಕವಾಗೆ ಟೆನ್ಶನ್ದ ಮನ್ಯಾಗಿನ ಟೆನ್ಶನ್ ಕಡ್ಮಿ ಮಾಡ್ಕೊಬೇಕು

ಹಾಂ ಮನ್ಯಾಗಿಂದ ಏನಾರ ವಿಚಾರ ಮಾಡ್ತಿರೇನು ನೀವು ಮನ್ಯಾಗಿಂದ ಎಲ್ಲ ವಿಚಾರ್ ಮಾಡುದ ಬಿಡಬೇಕು ಏನು ಆಗುದ ಆಗ್ತೈತಲ್ಲ ಹ್ಞೂ ಹಾಂ ವಿಚಾರ ಹಂಗೆ ಮಾಡ್ಬಾರ್ದು ರೀ ಎಲ್ಲ ಹಾಂ ನಿದ್ದೆ ಹೆಂಗ್ ಬರ್ತೈತಿ ರೀ ರಾತ್ರಿ ನಿದ್ದೆನ ಬರುದಲ್ಲ ರೀ ಅದನ್ನ ಹಂಗಾದ್ರೆ ನಮ್ಮ ಕಡೆ ಒಂದ್ಸಲ ಭೇಟಿ ಆಗ್ರಲ್ಲಾ ಏನು ಅಂಬುದೆ ನಾವು ನೋಡುಣ ರೀ ಹಾಂ ನಮ್ಮ ಕಡೆ ಬರ್ತಿರಿ ಹಾಂ ನೋಡಿರಿ ನೀವು ಬರು ಮುಂದ ನಮ್ಮ ಕಡೆ ಅಪಾಯಿಂಟ್ಮೆಂಟ್ ತಗೊಬೇಕು ಅಕ್ಕತು ರೀ ಹಾಂ ತಗೊಂಡು ಈಗ ಸದ್ಯಕಂತು ಏನಿಲ್ಲ ಮತ್ತು ಆಮೇಲೆ ಏನಾರ ನಿಮ್ಗ ಹಂಗ್ ಭಾಳ್ ತೊಂದರೆ ಅನ್ಸಿಂದ್ರ ಬರ್ಬೇಕು ಆಗ್ತೈತಿ ಹಾಂ ನಾವು ಒಂದು ಸಲ ನೀವು ಕಾಲ್ ಮಾಡ್ರಿ ಆಮೇಲೆ ನಿಮ್ಗೆ ಏನು ಅಂಬುದು ಅನ್ನು ಹೇಳ್ತೋ ಹಾಂ ತಗೊಂಡು ಆಗದು ಭಾಳ್ ಇದು ಮಾ ಇದು ಮಾಡಾಕೆ ಹೋಗಬೇಡ್ರಿ ಹ್ಞೂ ಹಾಂ ನಮ್ಮ ನೀವು ಇಲ್ಲೇ ಬರ್ಬೇಕು ಆಗ್ತೈತೆ ನೋಡ್ರಿ

ಹಾಂ ಒಂದು ಸೊಲ್ಪ ಮಾ ಇದು ಮನ್ಸಿಂದಾಗೆ ಮಾನ್ಸಿಕ್ವಾದನ್ನ ತಗದೆ ತೆಗಿರೆ ಹಾಂ ಮಾನ್ಸಿಕ ಬಿಟ್ರ್ಯ ಆಮ್ಯಾಲೆ ಮನೆಯಂಗೆ ಪರಿಸ್ಥಿತಿ ಎಲ್ಲಾರಿಗೆ ಹಂಗೆ ಹಂಗೆ ಇರುದದ ಹಾಂ ಹಾಂ ನೋಡಿ ಹಿಂಗೆ ಆಗ್ತೈತಿ ಒಂದು ಸೊಲ್ಪ ಇದು ಮಾಡಿಕೊಂಡ ಅದ್ರಾಗ ಈದ ನೀವು ಅಜೆಸ್ಟ್ ಮಾಡ್ಕೋರಿ ಒಂದು ಕ್ಷಣ ಏನು ಯೋಗ ಮಾಡುದ ರೀ ಮುಂಜಾಲೆ ಎದ್ದಾಗ ವೇಗಾನು ಮಾಡುದ ಒಂದು ಸ್ವಲ್ಪ ಎಲ್ಲರ ಹೊರಗಡೆ ಎಲ್ಲೆರೆ ಕೆಲಸ ಕಾರ್ಯ ಏನಾರ ಮಾಡಿ ಕೆಲ್ಸಕ್ಕೆ ಹೋದರು ಹೋಗಬೇಕು ಎಲ್ಲೆರೆ ಯಾರರೆ ಇದು ಮಾಡಿರ್ತರಲ್ಲ ಅವ್ರ ಕಡೆ ಹೋಗಿ ಕುಂದಬೇಕು ಹ್ಞೂ ಒಕ್ಳ್ ಒಳಗೆ ಇದು ಮಾಡಿ ಇದನ್ನ ಮಾಡ್ರಿ ಹಾಂ ಆಯ್ತು ಬರ್ರಿ ಹ್ಞೂ ಬರ್ರಿ